ಹಲೋ ಮೇಡಮ್ರವರಾ ನನಗೆ ಒಂದು ಲೈಪ್ ಇನ್ಸೂರೆನ್ಸಿದೂ ಬೇಕಿತ್ತು ನೀವು ಏನಾದರು ಮಾಡ್ಲಿಕೆ ಆಗ್ತದಾ ಪಾಲಿಸಿ ಆ ಒಂದು ಹತ್ತು ವರ್ಷದ್ದು

ತಿಂಗಳಿಗೆ ತಿಂಗಳಿಗೆ ಹೇಗೆ

ಮೂರು ತಿಂಗ್ಳಿಗೆ ಒಮ್ಮೆ ಇರಲಿ

ಅಲ್ಲ ಪಾಲಿಸಿಯಲ್ಲಿ ಇದು ಸ್ವಲ್ಪ ಕಂತು ಕಡಿಮೆದು ಇಲ್ವಾ ಲಾಭವ ನೋಡಿ ಅದು ಹೇಗೆ ಅಂತ ನನಗೆ ಫೋನ್ ಮಾಡಿ ತಿಳಿಸಿ ಇನ್ನೊಮ್ಮೆ

ಅದು ನಾವು ಇರುವ ತನಕ ಪೆನ್ಶನ್ ಬರ್ತಾ ಇರ್ತದಾ ಸರಿ ಅದರಲ್ಲೆ ಒಂದು ಪಾಲಿಸಿ ಮಾಡಿಸಿ ಆಯಿತಾ ಫಸ್ಟಿಗೆ ಈಗ ನಾವು ಹಣ ಕಟ್ಲಿಕೆ ಉಂಟಾ ಎಷ್ಟು

ಹೊ ಅದೆಲ್ಲ ನಮಗೆ ಜಾಸ್ತಿ ಆಗ್ತದಲ್ಲವಮ್ಮ ಹೌದು

ಅದೆ ಸುಲಭ ಅಲ್ವಾ ಸರಿ ಅದೆ ಆಗ್ಬೋದು ಮತ್ತೆ ಯಾವಾಗ ಬರ್ತೀರಿ ನೀವು